ನಾವು ದಿನನಿತ್ಯ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ರೂಢಿಸಿಕೊಂಡಿದ್ದೇವೆ ಪುಸ್ತಕ ಓದುವುದ್ರಿಂದ ನಮಗೆ ನಾಲೆಜ್ಡ್ ಇಂಪ್ರೂವ್ ಆಗ್ತದೆ ಬೇರೆ ಕಡೆಯೆಲ್ಲ ಏನಾದರೂ ಆಕ್ಟಿವಿಟೀಸ್ ಮಾಡೋಕ್ಕೂ ನಾಲೆಜ್ಡ್ ಸಿಕ್ಕಂಗೆ ಆಗತ್ತೆ ಮನೆಲ್ಲಿರುವಂತಹ ಕೆಲಸಗಳನ್ನು ಮಾಡುತ್ತೀವಿ ನಮ್ಮ ಮನೆಲ್ಲಿರುವಂಥ ಹಾಗೆಯೇ ಬೇರೆ ಬೇರೆ ಕೆಲಸಗಳನ್ನೆಲ್ಲ ನಾನು ಮಾಡೋಂಥ ಹವ್ಯಾಸ ಇದೆ ನಮಗೆ ಸ್ಪೋರ್ಟ್ಸ್ ಆಡಲು ಆಸಕ್ತಿ ಇದೆ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋಕ್ಕೆ ಮಾಡಬಲ್ಲೆ ಹಲವಾರು ವಿಷಯಗಳಲ್ಲಿ ನನಗೆ ಆಸಕ್ತಿ ಇದೆ ನಾವು ದಿನನಿತ್ಯ ಎಲ್ಲ ಕೆಲಸವನ್ನು ಮಾಡುತ್ತೇವೆ ಉದ್ಯೋಗ ಮಾಡ್ಕೋತ್ತಾನೂ ನಾವು ಈ ಕೆಲಸಗಳನ್ನೆಲ್ಲ ಮುಂದುವರೆಸ್ತೀವಿ